ಭಾರತದಾಗೆ ನಾನು ಯಾವ ಯಾವ ಸ್ಥಳಗಳಿಗೆ ಹೋಗೀನಿ ಅಂತಂದರೆ ಭಾಳ ಸ್ತಳಗಳು ಹೋಗೀನಿ ನಾನು ಬೈಕ್ ಮೇಲೆ ಡಿಸ್ಕವರ್ ಬಜಾಜ್ ಡಿಸ್ಕವರ್ ಬೈಕ್ ಮೇಲೆ ಯಾವುವು ಅಂತಂದ್ರೆ ಫರ್ಸ್ಟ್ ಬೀದರಿಂದ ಸೀದಾ ಬೆಂಗಳೂರು ತಗೊಂಡು ಹೋಗೀನಿ ಬೆಂಗಳೂರಿನಾಗೆ ನಾ ಅಲ್ಲಿ ಓದ್ತಿದ್ದೆ ಸೊ ಬೆಂಗಳೂರಿಗೆ ಅಲ್ಲಿ ಓಡಾಡ್ಸಿದ್ದೆವು ಮತ್ತೆ ಅಲ್ಲಿಂದ ನಂದು ಸ್ವಲ್ಪ ಪ್ರಾಜೆಕ್ಟ್ ಕೆಲಸ ಇತ್ತು ದೊಡ್ಡಬಳ್ಳಾಪುರ ಸೊ ಬೀದರಿನಿಂದ ಬೆಂಗಳೂರು ಹೋಗೀನಿ ಬೈಕು ದೇವನಳ್ಳಿ ರೂಟಿಂದ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಶಿಡ್ಲಘಟ್ಟ ಅಲ್ಲಿ ತಕನೂ ಹೋಗ್ಯಾನ್ ಯಾಕೆಂದ್ರೆ ಅದು ನಂದೂ ಸ್ವಲ್ಪ ಪ್ರಾಜೆಕ್ಟ್ದು ಕೆಲಸ ಇತ್ತು ಆಮೇಲೆ ಏನು ಎರಡು ವರ್ಷ ನಂದೂ ಸ್ಟಡಿ ಮುಗೀತಿಲ್ಲಿ ಬೆಂಗಳೂರಿನಾಗೆ ಅದಾದ್ಮೇಲೆ ನಾನೊಂದು ಪ್ರೈವೇಟ್ ಕಂಪ್ನಿದಾಗೆ ಜಾಬ್ ಹತ್ತತ್ತೆ ಈಗ ಪ್ರೈವೇಟ್ ಕಂಪ್ನಿದಾಗ ಫಶ್ಟ್ ಕಂಡೀಷನ್ ಏನಿತ್ತು ಅಂದರೆ ನಮ್ಮ ಕಡೆ ಒಂದು ಪರ್ಸ್ನಲ್ ಬೈಕ್ ಇರಬೇಕು ಅಂತ ಕಂಡೀಷನ್ ಇತ್ತು ಹೀಗಾಗಿ ನನ್ನ ಕಡೆ ಆಲ್ರೆಡಿ ಬೈಕ್ ಇತ್ತು ಸೊ ನನ್ನ ಪೋಶ್ಟಿಂಗ್ ಎಲ್ಲಾಯ್ತು ಅಂದರೆ ಹಾಸನ ಡಿಸ್ಟಿಕ್ನಾಗೆ ಆಯ್ತು ಸೋ ಅಲ್ಲಿಂದ ನನಗೆ ಏನು ಅಂತಂದ್ರೆ ಕಂಪಲ್ಸರೀ ಐದು ಡಿಸ್ಟಿಕ್ ನೋಡ್ಕೋಬಂದಿತ್ತು ಸೊ ಹೀಗಾಗಿ ನಾನು ಬೈಕ್ ಮೇಲೆ ನಾನು ಕಂಪಲ್ಸರಿ ಪ್ರತಿ ವಾರ ಮಂಡ್ಯ ಮೈಸೂರು ಚಿಕ್ಕಮಗಳೂರು ಹಾಸನ ಆಮೇಲೆ ಯಾವುದು ಕೊಡಗು ಇವೆಲ್ಲ ಬರೀ ಬೈಕ್ ಮೇಲೆ ಸುತ್ತಾಡ್ತಿದ್ದೆ ಸೊ ಹೀಗಾಗಿ ನೀವು ನೋಡಿರ್ಬೋದು ಏನಂದ್ರೆ ಬೈಕ್ ಮೇಲೆ ನಾನು ಎಲ್ಲೆಲ್ಲಿ ಹೋಗ್ತಿದ್ದೆ ಈಗ ಮೈಸೂರ್ನಾಗೆ ಹೋದೆ ಅಂತಂದ್ರೆ ವರ್ಕ್ ಮೇಲೆ ಹೋಗ್ತಿದ್ದೆ ಹಾಗಾಗಿ ಟೈಮು ಸಿಗ್ತಿತ್ತು ಅದಾದ್ಮೇಲೆ ಈ ಬೇರೇವು ಇನ್ನೇನಿದವೆ ನೋಡೋಂಥವು ಯಾವುದಪ್ಪ ಚಾಮುಂಡಿ ಬೆಟ್ಟ ಆಗಲಿ ಬೆಟ್ಟನೂ ಬೈಕ್ ಮೇಲೆ ಹೋಗಿದ್ದು ಆಮೇಲೆ ಮೈಸೂರು ಅರಮನೆ ಹೋದ್ವಿ ಆಮೇಲೆ ಬನ್ನೇರುಘಟ್ಟ ಝೂ ಹೋದೆವು ಆಮೇಲೆ ಅಲ್ಲೇ ಟಿಪ್ಪು ಸುಲ್ತಾನ್ ಅವನ ಕೋಟೆಗೆ ಹೋದ್ವಿ ಅಲ್ಲೇ ಒಂದು ಅಪೊಸಿಟ್ ಆಗಿ ಕೃಷ್ಣಂದು ಟೆಂಪಲ್ ಅಲ್ಲಿ ಹೋದ್ವಿ ಆಮೇಲೆ ಮೈಸೂರಿನಾಗೆ ಅದು ಚರ್ಚ್ ಸೊ ಹೀಗಾಗಿ ನನ್ನ ಬೈಕ್ ಮೇಲೆ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ಮೈಸೂರು ಮುಗೀತು ಬೆಂಗಳೂರಿನಾಗೆ ಹೋಗೀನಿ ಈ ಕಡೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತೆ ಈ ಕಡೆ ಏನು ಹಾಸನ ಹಾಸನದಾಗ ನೀವು ನೋಡ್ಬೋದು ಬೇಲೂರು ಬೇಲೂರು ಹಳೆಬೀಡು ಎಷ್ಟು ಇಶ್ಟಾರಿಕಲ್ ಪ್ಲೇಸ್ ಅದಾವ ಸೊ ಅಲ್ಲಿ ಹೋಗೀವಿ ಹಾಂ ಇನ್ನೊಂದು ಏನು ಅಂದ್ರೆ ಈ ಮಂಡ್ಯದಾಗ ಹೋದಾಗ ನಾವು ಈ ಶಿವನಸಮುದ್ರ ಗಗನಚುಕ್ಕಿ ಭರಚುಕ್ಕಿ ಇವೆಲ್ಲ ನಾವು ಬೈಕ್ ಮೇಲೆ ಹೋಗಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಆಮೇಲೆ ಆ ಗುಡ್ಡದ ಮೇಲೇನೂ ಹತ್ತೀವಿ ಅದೇ ಡಿಸ್ಕವರ್ ಬೈಕ್ ಮೇಲೆನೂ ಸೊ ಹೀಗಾಗಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅದು ಯಾಕಂದ್ರೆ ಒಂದ್ಸರಿ ಏನಾಗಿತ್ತು ಈ ಚಿಕ್ಕಬಳ್ಳಾಪುರ ಹೋಗುವಾಗ ಇದಕ್ಕೆ ಹೋಗಿ ಹತ್ತಿದ್ದು ಯಾವುದಪ್ಪಾ ಚಿಕ್ಕಬಳ್ಳಾಪುರ್ನಾಗ ಅದೊಂದು ದೊಡ್ಡ ಬೆಟ್ಟ ಅದಲ್ಲ ಅದು ಅದೇ ನೆನಪು ಬರ್ತಾಯಿಲ್ಲ ಬಟ್ ಆ ಬೆಟ್ಟಕ್ಕೆ ಹೋಗೊ ಹೊತ್ತಿನಾಗೆ ಅರ್ಧಕ್ಕೆ ಸ್ಟಾಪ್ ಆಗ್ಬಿಡ್ತು ಯಾಕಂದ್ರೆ ನನ್ನ ಬೈಕ್ನಾಗ ಅಷ್ಟು ಪಿಕಪ್ ಇದ್ದಿಲ್ಲ ಹೀಗಾಗಿ ಒಂದೇ ಗೇರ್ ಮೇಲೆ ಹಾಕಿದ್ರೂ ಒಬ್ಬನೇ ಹೋಗ್ಬೇಕಿತ್ತು ಫ್ರೆಂಡ್ಸ್ ಹಿಂದೆ ಯಾರೂ ಕೂರಬಾರದಿತ್ತು ಹೀಗಾಗಿ ಒಂದೇ ಗೇರ್ ಮೇಲೆ ಒಬ್ಬನೇ ನಡೆಸ್ಕೊಂಡು ಹೋದ್ಮೇಲೆ ಆಮೇಗದು ಬೆಟ್ಟದ ತುದಿಗೇ ಮುಟ್ಟಿದೆವು ಸೋ ಚಲೋ ಇತ್ತು ಆಮೇಲೆ ಈ ಕಡೆ ಹಾಸನ ಮಂಡ್ಯ ಮುಗೀತು ಆಮೇಲೆ ಚಿಕ್ಕಮಗಳೂರು ಅಂತಂದ್ರೆ ಚಿಕ್ಕಮಗಳೂರು ಏನಂತಾರೆ ಶೃಂಗೇರಿಗೆ ಹೋದ್ವಿ ಬೈಕ್ ಮೇಲೆ ಆಮೇಲೆ ಅದು ಯಾವುದೂ

ಚೇ ನೆನಪು ಬರ್ತಾಯಿಲ್ಲ ಓಕೆ ಸೊ ಆ ಕಡೆ ಎಲ್ಲ ಓಡಾಡೀವಿ ಆಮೇಲೆ ಈ ಕಡೆ ನಮ್ಮದು ಯಾವುದು ಹಾಸನದಾಗೆ ನೋಡ್ಬೇಕೆಂದ್ರೆ ಹಳೆಬೀಡು ಬೇಲೂರು ಅಲ್ಲಿ ಸಕಲೇಶಪುರ ಎಸ್ಟೇಟ್ಗಳು ಕಾಫೀ ಎಸ್ಟೇಟು ಅವೆಲ್ಲ ಫುಲ್ ಬೈಕ್ ಮೇಲೇ ಹೋಗೀವಿ ಫುಲ್ಲೂ ನನ್ನ ಬೈಕು ಮೇಲೆ ನಾನು ಆಲ್ಮೋಸ್ಟು ಎಲ್ಲ ಡಿಸ್ಟಿಕ್ ಹೋಗೀನಿ ಕರ್ನಾಟಕದ್ದು ಆಮೇಲೆ ಈ ಕಡೆ ಯಾವುದಪ್ಪ ಕೊಡಗು ಹೋಗ್ಬೇಕೆಂದ್ರೆ ಅಬ್ಬೆ ಫಾಲ್ಸ್ ಅಲ್ಲಿ ಅಲ್ಲೆಲ್ಲ ಬೈಕ್ ಮೇಲೆ ಹೋಗೀವಿ ಫುಲ್ಲೂ ಆ ಸ್ಟೇಷನ್ ತನಕ ಆಮೇಲೆ ನಡ್ಕೊಂಡು ಹೋಗೀವಿ ಬಟ್ ಆಲ್ಮೋಸ್ಟ್ ನನ್ನ ಬೈಕ್ ಎಲ್ಲ ಕಡೆ ಹೋಗಿ ಬೈಕ್ ಮೇಲೆನೇ ಹೋಗೀನಿ ಬೈಕ್ ಮೇಲೆ ಹೋಗ್ಬೇಕಂದ್ರೆ ನನಗೆ ಇಷ್ಟ ಆಗ್ತದೆ ಆಮೇಲೆ ನಾನು ಬೀದರ್ದವನಲ್ಲ ಅದಕ್ಕೆ ಇಲ್ಲಿ ಬೀದರ್ ಸುತ್ತಮುತ್ತ ಜಹೀರಾಬಾದ್ ಅಂತ ಹೈದರಾಬಾದ್ ಸ್ವಲ್ಪ ಈ ಕಡೆ ನಾಂದೇಡ್ ಇಲ್ಲೆಲ್ಲ ಬೈಕ್ ಮೇಲೆ ಹೋಗೀವಿ ಬಟ್ ಅಷ್ಟೊಂದಿಲ್ಲ ಬಟ್ ಒಂದು ಎರಡ್ಮೂರು ಸರಿ ಅಷ್ಟೇ ಹೋಗೀನಿ